ಹಲೋ ಹಲೋ ಯಾರು ಹಾಂ ಹಾಂ ಹಾಂ ಹೇಳಿ ಹೇಳಿ ಹೇಳಿ ಹಾಂ ಹಾಂ ಮ್ಯಾಮ್ ಹ್ಞೂ ಹಾಂ ಸರಿ ಮೇಡಮ್ ನೀವು ಯಾವ್ದ್ರಲ್ಲಿ ಬಂದಿದ್ದೀರಾ ಬಸ್ ಅಥವಾ ನಿಮ್ಮದು ಓನ್ ವೆಹಿಕಲಲ್ಲಿ ಬಂದಿದ್ದೀರಾ ಹಾಂ ಸರಿ ಮ್ಯಾಮ್ ಹಾಗಂದ್ರೆ ನೀವು ತುಂಬ ಪ್ಲೇಸಸ್ನಾ ಕವರ್ ಮಾಡ್ಬೋದು ಒಂದೇ ದಿನದಲ್ಲಿ ನಮ್ಮ ತುಮಕೂತ್ರ ಅಂದರೆ ತುಮಕೂರಲ್ಲಿ ಮಂದಾರ ಗಿರಿ ಹಿಲ್ ಅಂತ ಅಂದರೆ ಮ ಮಂದಾರ ಗಿರಿ ಬೆಟ್ಟ ಅಂತನೇ ಇದೆ ಅದು ಜೈನ್ರಿಗೆ ಸಂಬಂಧಪಟ್ಟಿದ್ದು ಮತ್ತು ಇನ್ನು ದೇವ್ರಾಯನ ದುರ್ಗ ಇದೆ ಅದು ಅದ್ರ ಹತ್ರನೇ ನಾಮದ ಚಿಲುಮೆ ಇದೆ ಅಲ್ಲಿ ನಿಮಗೆ ಪ್ರಾಣಿಗಳು ಎಲ್ಲ ಇರುತ್ತೆ ಹಾಂ ನಿಮಗೆ ದೇವ್ರಾಯನ ದುರ್ಗ ಮತ್ತು ನಾಮ ಚಿಲುಮೆ ದಾರಿಯಲ್ಲೇ ಸಿಗತ್ತೆ ನಾಮ ಚಿಲುಮೆ ಅದಾದ ಮೇಲೆ ದೇವ್ರಾಯನ ದುರ್ಗ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿದೆ ಜಾಗ ಮೇಲೆ ಹೋಗ್ಬೇಕ್ ಸ್ವಲ್ಪ ಹಾಂ ತುಂಬ ಚೆನ್ನಾಗಿದೆ ಅಲ್ಲಿ ನಿಮಗೆ ನೇಸರ ತುಂಬ ಚೆನ್ನಾಗಿದೆ ನೀವು ಫೋಟೋಗ್ರಫಿ ಎಲ್ಲ ಮಾಡ್ಬೋದು ಅಲ್ಲಿ ಹಿಂದೆ ಬಂದರೆ ನಿಮಗೆ ನಾಮ ಚಿಲುಮೆ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ಹೋಗ್ಬೇಕು ಸ್ವಲ್ಪ ನೀವು ಅದು ಬಿಟ್ಟರೆ ಮಂದಾರ ಗಿರಿ ಹೇಳಿದ್ದೆನಲ್ಲ ಅದು ಜೈನರಿಗೆ ಸಂಬಂಧಿಸಿ ಸಂಬಂಧಪಟ್ಟಿದ್ದು ಆಂ ಆಂ ಹೌದು ಹೌದು ಅದೇನೆ ಅಲ್ಲಿ ನೀವು ದಾರಿಯಲ್ಲೇ ಹೋಗ್ತಾ ನಿಮಗೆ ಸಿಗುತ್ತೆ ಅಲ್ಲಿ ಇರ್ತಾರೆ ಹೇಳಲಿಕ್ಕೆ ಇಲ್ಲಾಂದರೆ ಅಲ್ಲಿ ನೀವು ಜನ್ರಲ್ಲಾಗಿ ಪೀಪಲ್ನ ಕೇಳಿದರೆ ಕೂಡ ಹೇಳ್ತಾರೆ ಏನಿಲ್ಲ ಅದು ಅಂ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ದಾರಿಯಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಇದು ಮೂರು ಪ್ಲೇಸ್ ನಿಮ್ಗೆ ತುಂಬ ಹತ್ರ ಅಂದರೆ ಅದು ಬಿಟ್ಟರೆ ನಮ್ಮ ಸಿದ್ಧಗಂಗಾ ಮಠ ಅಲ್ಲಿ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ನಿಮಗೆ ಗೊತ್ತಿರಬೇಕಲ್ವಾ ಸಿದ್ಧಗಂಗಾ ಮಠ ಅದು ತುಂಬ ಚೆನ್ನಾಗಿದೆ ಹಾಂ ಅದೇ ತುಂಬ ಚೆನ್ನಾಗಿದೆ ಅದು ಒಂದು ಪ್ಲೇಸು ಇದು ಬಿಟ್ಟರೆ ನೀವು ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಚಿತ್ರದುರ್ಗದಲ್ಲಿ ಕೋಟೆ ಸಿಗುತ್ತೆ ನೀವು ಕೇಳಿದ್ದೀರ ಅಲ್ಲವಾ ಒನಕೆ ಓಬವ್ವಾ ಕಥೆ ಗೊತ್ತಾ ನಿಮಗೆ ಅದು ತುಂಬ ಆಂ ಸರಿ ಮೇಡಮ್ ಆಯಿತು ಇವಾಗ ಏನಂದರೆ ನೀವು ನಿಮ್ಮದೆ ಗಾಡಿಯಲ್ಲಿ ಬಂದಿದ್ದು ಅಂದೀರಲ್ಲವಾ ನನಗೆ ನೀವು ಅಲ್ಲಿಂದ ಒಂದು ಕಾಲ್ ಮಾಡಿ ಒಂದು ಒಂದು ಕರೆ ಮಾಡಿ ನಾನೂ ನಿಮಗೆ ತಲುಪಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಮ ಜೊತೆನೇ ಬರ್ಬೋದಲ್ಲಾ ಅಂದರೆ ನಿಮಗೆ ಯಾವ್ಯಾವ ಪ್ಲೇಸ್ ಇದೆ ನಾನು ತುಂಬ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ ನಾನು ಇಫ್ ಯು ಡೋಂಟ್ ಅಂದರೆ ನಿಮ್ಗೆ ಏನೂ ಇಲ್ಲ ಅಂದರೆ ಮಾತ್ರ ಬರ್ತೇನೆ ಇಲ್ಲಾಂದ್ರೇನು ಬೇಡ ಹಾಂ ಸರಿ ಮೇಡಮ್ ಆಯಿತು ಆಂ ಸರಿ ಮೇಡಮ್ ಆಯಿತು ನೀವೊಂದು ಕಾ ಕಾಲ್ ಮಾಡಿ ನನಗೆ ನಾನು ಸಿಗ್ತೇನೆ ನಿಮಗೆ ಹಾಂ ಮ್ಯಾಮ್ ಇವಾಗಲೆ ನಾನು ನಿಮಗೆ ಕಳಿಸ್ತೀನಿ ಹಾಂ ಇವಾಗಲೆ ನಾನು ನಿಮಗೆ ಕಳಿಸ್ತೀನಿ ನೀವು ಯಾವತ್ತು ಯಾವಾಗ ಹೊರಡ್ತೀರ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಹೊರ್ಡಕ್ಕೆ ಸರಿ ಹೋಗುತ್ತೆ ನನಗೆ ಹ್ಞೂ ಸರಿ ಮೇಡಮ್ ಆಯಿತು ಬಾಯ್ ಥ್ಯಾಂಕ್ ಯೂ